ಒಂದು ಲಕ್ಷದ ಇಪ್ಪತ್ತ ಮೂರು ಸಾವಿರದ ನಾಲ್ನೂರ ಐವತ್ತ ಆರು ಎರಡು ಲಕ್ಷದ ಮೂವತ್ತ ನಾಲ್ಕು ಸಾವಿರದ ಐನೂರ ಅರವತ್ತ ಏಳು ಮೂರು ಲಕ್ಷದ ನಲ್ವತ್ತೈದು ಸಾವಿರದ ಆರ್ನೂರ ಎಪ್ಪತ್ತ ಎಂಟು ನಾಲ್ಕು ಲಕ್ಷದ ಐವತ್ತಾರು ಸಾವಿರದ ಏಳ್ನೂರ ಎಂಬತ್ತ ಒಂಬತ್ತು ಐದು ಲಕ್ಷದ ಅರವತ್ತೇಳು ಸಾವಿರದ ಎಂಟ್ನೂರ ತೊಂಬತ್ತು